ನಾನು ಫಾರ್ಮಸಿಯಲ್ಲಿ ಪಿ ಎಚ್ ಡಿ ಮಾಡಿದಾಗಲಿಂದ ನಾನು ಶಿಕ್ಷಕನಾಗಬೇಕೆಂಬ ಕನಸನ್ನು ಹೊತ್ತು ನಾನು ಶಿಕ್ಷಕರಾಗುವ ವೃತ್ತಿಯನ್ನೇ ಆಯ್ಕೆಮಾಡಿಕೊಂಡೆ ಫಾರ್ಮಸಿಯಲ್ಲಿ ಔಷಧಿಗಳ ತಯಾರಿಕೆ ಬಗ್ಗೆ ಮಕ್ಕಳಿಗೆ ಬೋಧನೆ ಮಾಡಲು ಭಾಳ ಸುಲಭವಾದಂಥ ವಿಚಾರವಾಗಿತ್ತು ಹಾಗೇ ಅದನ್ನು ಹೇಳಿಕೊಡಲು ನಾನು ನನ್ನ ಹನ್ನೆರಡು ವರ್ಷ ಜೀವನವನ್ನು ನಾನು ಆ ಉದ್ಯೋಗದಲ್ಲೇ ಕಳೆದೆ ಹಾಗೂ ವಿದ್ಯಾಭ್ಯಾಸಗಳ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿ ತಿಳಿದಂತೆ ನಮ್ಮ ಪಾಶ್ಚಿಮಾತ್ಯ ವಿದ್ಯಾಭ್ಯಾಸ ಶೈಲಿಗೂ ಭಾರತೀಯ ವಿದ್ಯಾಭ್ಯಾಸಗಳ ಶೈಲಿಯ ಬಗ್ಗೆ ದ್ ಮಕ್ಳಿಗೆ ತಿಳಿಸಿ ಹೇಳಿ ಕೊಡ ಹೇಳಿಕೊಡಬೇಕು ನಾವೆಲ್ಲ ಶಿಕ್ಷಣವನ್ನು ಇಂಗ್ಲೀಷ್ ಭಾಷೆಗಳ ಮುಖಾಂತರ ಮಾಡುತ್ತಿರುವುದರಿಂದ ನಾವು ಬೋಧಿಸುತ್ತಿರುವ ವಿಚಾರಗಳು ಮಕ್ಕಳ ಹೃದಯಕ್ಕೆ ಹೋಗುತ್ತಿಲ್ಲ ಅವೆಲ್ಲವೂ ತಲೆಯಲ್ಲೇ ಕುಳಿತು ಅಲ್ಲೇ ಅದು ವಿಚಾರ ಹೀನರಂತಾಗಿ ಮರೆತು ಅಂತ ಮರೆತು ಹೋಗುವಂಥ ಸಂದರ್ಭಗಳು ಹೆಚ್ಚಾಗಿದೆ ಹಾಗಾಗಿ ಮಕ್ಕಳಿಗೆ ಮಾತೃಭಾಷೆಯಲ್ಲಿ ಶಿಕ್ಷಣ ನೀಡಿದಾಗ ಭಾಳ ಅದ್ಭುತವಾದಂಥ ಒಂದು ರಚನಾತ್ಮಕವಾದಂತಹ ವಿಚಾರಗಳು ಮಕ್ಕಳ ತಲೆಯಲ್ಲಿ ಹೊಳೆಯುತ್ತವೆ ಹಾಗಾಗಿ ಉದ್ಯೋಗದಲ್ಲೂ ಸಹ ನಾನು ಮನಸ್ಸು ತೃಪ್ತಿಯಾಗುವಂಥ ಉದ್ಯೋಗವನ್ನೇ ಆಯ್ಕೆ ಮಾಡಿಕೊಂಡು ಶಿಕ್ಷಣದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಿ ಅಲ್ಲಿ ಮಾತೃಭಾಷೆಯನ್ನು ಬಳಕೆ ಮಾಡಿ ಅಥವಾ ರಾಷ್ಟ್ರೀಯ ಭಾಷೆ ಹಿಂದಿಯನ್ನ ಬಳಕೆ ಮಾಡಿ ಮಕ್ಕಳಿಗೆ ಬೋಧಿಸುತ್ತಿರುವುದರಿಂದ ಉತ್ತರ ಕರ್ನಾಟಕ ಮತ್ತು ನಾರ್ತ್ ಕರ್ನಾಟಕ ಮತ್ತು ಉತ್ತರ ಭಾರತದಿಂದ ಬಂದಂಥ ವಿದ್ಯಾರ್ಥಿಗಳಿಗೂ ಸಹ ಸುಲಭವಾಗಿ ಅರ್ಥ ಮಾಡಿಕೊಂಡು ಆ ಆ ವಿಚಾರಗಳನ್ನು ತಿಳಿದುಕೊಂಡು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಜೀವನ ರೂಪಿಸಿಕೊಳ್ಳಲು ಅನುಕೂಲಕರವಾಯಿತು ಹಾಗಾಗಿ ನನಗೆ ಈ ಉದ್ಯೋಗದಲ್ಲಿ ಭಾಳ ತೃಪ್ತಿಯಾಗಿದೆ ಹಾಗೇ ಮತ್ತು ಎಲ್ಲರಿಗೂ ಸಹ ನಾವು ಮಾತೃ ಭಾಷೆಯಲ್ಲಿ ಶಿಕ್ಷಣವನ್ನು ನೀಡಿ ಭಾರತದಲ್ಲಿ ವೆಚ್ಚವಾಗುತ್ತಿರುವ ಹಣವನ್ನು ಉಳಿತಾಯ ಮಾಡಬಹುದು ಶಿಕ್ಷಣದ ಸಮಯವನ್ನು ಉಳಿತಾಯ ಮಾಡಬಹುದು ಎಂಬುದನ್ನು ನಾನು ತಿಳಿದುಕೊಂಡೆ